ಹಲೋ ಮಂಜುಳಮ್ಮ ಪೇಶೆಂಟ್ ನಾನು ಪೇಶೆಂಟು ನಮ್ಮ ಯಜಮಾನ್ರು ತುಂಬ ಕುಡೀತಾ ಇದ್ದಾರೆ ಅವ್ರ್ನ ಒಂದು ಸ್ವಲ್ಪ ಕುಡಿಯದು ಏನಾದ್ರೂ ಹೇಳಬೇಕು ಡಾಕ್ಟ್ರಮ್ಮ ಏನು ಮಾಡೂದು ಅಂತ ಗೊತ್ತಾಗ್ತಾಯಿಲ್ಲ ಏನು ಮಾಡೋದು

ಹಾಂ ಊಂ ಹ್ಞೂ

ಹ್ಞೂ

ಊಂ ಹ್ಞೂ ಯಾವಾಗ ಕರ್ಕೋ ಬರಲಿ ಮೇಡಂ ಯಾವಾಗ ಕರ್ಕೋ ಬರಲಿ ನಾಳೆನೇ ಕರ್ಕೊಂಡು ಬರಲಾ ಹ್ಞೂ ಎಷ್ಟೊತ್ತಿಗೆ ಈಗ ಊಟ ಗೀಟ ಎಲ್ಲ ಮಾಡ್ಕೊಂಡು ಕರ್ಕೋ ಬರಬೇಕಾ ಅಥವಾ ಖಾಲಿ ಹೊಟ್ಟೆಗೆ ಕರ್ಕೋ ಬರಬೇಕ ಏನು ಹಾಂ ಹ್ಞೂ

ಹ್ಞೂ ಹ್ಞೂ ಹ್ಞೂ ಹ್ಞೂ ಆಯಿತು ಮೇಡಮ್

ಹಾಂ ಹ್ಞೂ ಸುಮಾರ್ ಕಡೆಗೆ ಕರ್ಕಂಡು ಹೋಗಿದ್ದೆ ಸುಮಾರ್ ಕಡೆಗೆ ಕರ್ಕೊಂಡು ಹೋಗಿದ್ದೆ ಮೇಡಮ್ ಅವ್ರು ಎಲ್ಲೂ ಅಡ್ಜೆಸ್ಟೆ ಆಗ್ತಾ ಇಲ್ಲ ಇನ್ನೇನು ಮಾಡೋದು ಹ್ಞೂ ನಾಳೆನೇ ಕರ್ಕಂಡು ಬರ್ತೀನಿ ನಾಳೆನೇ ಕರ್ಕಂಡು ಬರ್ತೀವಿ ಸರಿನಾ